ಇವಾಗಿನ ದಿನಗಳಲ್ಲಿ ಮಕ್ಕಳು ಗೇಮ್ ಆಡ್ತಾರೆ ವಿಡಿಯೋ ಗೇಮು ಮೊಬೈಲ್ ಗೇಮಿಂಗು ಈ ರೀತಿ ಜಾಸ್ತಿ ಮೊಬೈಲಲ್ಲಿನೆ ಪಬ್ಜಿ ಮಿನಿ ಮಿಲೀಷ್ಯ ಕ್ಲ್ಯಾಶ್ ಆಫ್ ಕ್ಲ್ಯಾನ್ಸು ಈ ಥರ ಕ್ಯಾಂಡಿ ಗೇಮ್ಸು ಈ ಥರ ತುಂಬ ಅಡಿಕ್ಟ್ ಆಗಿರ್ತಾರೆ ಮಕ್ಳುಗಳು ಅವ್ರಿಗೆ ಮನೋರಂಜನೆಯಾಗಿ ಆಡ್ತಾರೆ ಒ ಅದು ಒಳ್ಳೆಯದು ಆದರೆ ಅದನ್ನೇ ರೂಢಿ ಮಾಡ್ಕೊಂಡು ತುಂಬ ಅಡಿಕ್ಟ್ ಆಗಬಾರ್ದು ಯಾಕೆ ಅಂದರೆ ಅದು ಮಾನಸಿಕವಾಗಿ ಅದು ಎಫೆಕ್ಟ್ ಕೊಡುತ್ತೆ ಎಷ್ಟು ನಮ್ಮ ಕಣ್ಣಿಗೆ ಎಫೆಕ್ಟ್ ಕೊಡುತ್ತೆ ಮತ್ತು ಬ್ರೈನ್ಗ್ ಎಫೆಕ್ಟ್ ಕೊಡುತ್ತೆ ಕಣ್ಣಿನ ನರಗಳು ಇದೆಲ್ಲ ತುಂಬ ತೊಂದರೆ ಆಗುತ್ತೆ ತುಂಬ ಅಡಿಕ್ಟಾಗಿ ಆಡಿದ್ರೆ ಆದ್ದರಿಂದ ಪೊಕ್ಷ್ ಪೋಷಕರು ಕೂಡ ಗಮನ ಇರಬೇಕು ಮಕ್ಕಳ ಮೇಲೆ ಎಷ್ಟು ಎಷ್ಟೊತ್ತು ಆಡ್ತಾರೆ ಅಂತ ಫಶ್ಟು ಅವರು ಗಮ್ನಿಸಿ ಆಮೇಲೆ ಅವರಿಗೆ ಬುದ್ಧಿವಾದಗಳನ್ನು ಹೇಳಿ ಅವರಿಗೆ ದಿ ಟೈಮಿಂಗ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು ಮೊಬೈಲ್ ಮೇಲೆ ಅಡಿಕ್ಟ್ ಆಗಬಾರ್ದು ಗೇಮಿಂಗ್ ಮನೋರಂಜನೆಗೆ ಆಡಬೇಕು ಆದರೆ ಜಾಸ್ತಿ ಆಡಬಾರ್ದು ಎಂದು